ಹಲೋ ಸರ್ ನಾವೀಗ ಕಾರ್ ಬುಕ್ ಮಾಡಿದ್ದೀವಂದ್ರೆ ನಾವು ಹೋಗ್ತಾರೋ ಒಂದು ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ನಾವ್ ರೀಚ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಬುಕ್ ಮಾಡಿರ್ತೀವಿ ನೀವು ನಮಗೆ ಸರ್ವೀಸ್ ಕೊಡೋ ಮೊದಲು ನನ್ನ ಕಾರ್ ಬ್ರೇಕ್ ಚ್ ಕರೆಟ್ಟಾಗಿದೆಯಾ ಹಾರನ್ ಕರೆಟ್ಟಾಗಿದೆಯಾ ಇಲ್ಲ ಪಂಚರ್ ಪಂಚರ್ ಆಗುತ್ತಾ ಟಯರ್ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ದಯವಿಟ್ಟು ಸರ್ವೀಸ್ ಕೊಡಕ್ಕೆ ಬನ್ನಿ ಸರ್ ಈಗ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಅಂದರೆ ಒಂದು ಸ್ಥಳವನ್ನು ರೀಚಾಗಕ್ಕೆ ಕೂಡ ಆಗ್ದೆಯಿರೋ ಆಗಿಬಿಟ್ಟಿದೆ ನಾನು ಮೊದಲು ಈ ಕಾರ್ ಹತ್ತೋವಾಗ ನೋಡಿದೆ ಸೀಟ್ ಸರಿ ಇರಲಿಲ್ಲ ಆ್ಯಂಡ್ ಆರನ್ ಚ್ ಕರೆಟ್ಟಾಗಿರಲಿಲ್ಲ ನಾನು ಹೋಗಲಿ ಅಂತ ಸುಮ್ಮನೆ ಇದ್ದೆ ಈಗ ನೋಡಿದ್ರೆ ರಸ್ತೆ ಮಧ್ಯೆನೇ ಪಂಚರ್ ಆಗಿದೆ ಈಗ ನಾನು ಹೋಗ್ತಾ ಇರೋ ಸ್ಥಳಕ್ಕೆ ನಾನು ರೀಚ್ ಆಗೋಕ್ಕಾಗ್ತಾಯಿಲ್ಲ ಸೊ ನನಗಾಗಿರೋ ಒಂದು ತೊಂದರೆ ಮುಂದೆ ಬರುವ ಗ್ರಾಹಕರಿಗೆ ಆಗಬಾರ್ದಲ್ಲ ಅದಕ್ಕೆ ದಯವಿಟ್ಟು ನೀವು ಸರ್ವೀಸ್ ಕೊಡೋ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಕಾರನ್ನು ರಸ್ತೆಗೆ ತೊಗೊಂಡ್ಬನ್ನಿ ಸರ್ ಪ್ಲೀಸ್